ನಾವು ಜಗತ್ತಿನ ಯಾವ ಭಾಗಕ್ ಹೇಗ್ಬೇಕು ಅಂತೇಳಿ ಬಯ್ಸೋದಾದ್ರೆ ಸ್ವಿಝರ್ಲ್ಯಾಂಡ್ ಅಂತ ಇದೆ ಅದು ಪ್ರವಾಸಿಗಳ ಸ್ವರ್ಗ ಅಂತ ಹೇಳ್ತಾರೆ ಯಾಕಂದರೆ ಸುಂದರವಾದ ಪ್ರಕೃತಿ ಪರಿಸರ ಮತ್ತು ಸ್ವಚ್ಚತೆ ಮತ್ತು ಹವಾಗುಣ ಮೈಲ್ಡ್ ಕ್ಲೈಮೇಟು ತಂಪಾದ ವಾತಾವರಣ ಇತ್ಲಗೆ ಚಳಿ ಅಲ್ಲ ಅತ್ಲಗೆ ಬಿಸಿಲಲ್ಲ ಆ ಥರ ವಾತಾವರಣ ಇರುವ ಮತ್ತು ಉತ್ತಮವಾದ ಪ್ರವಾಸಿ ತಾಣಗಳಿವೆ ನೋಡಲಿಕ್ಕೆ ತುಂಬಾ ಅದ್ಬುತವಾದ ಸ್ಥಳಗಳು ಪ್ರಕೃತಿ ವಿಸ್ಮಯಗಳು ಮತ್ತು ನಿಮಗೆ ಸ್ಟೇ ಮಾಡಲಿಕ್ಕೆ ಉತ್ತಮವಾದಾ ಉಳೀಲಿಕ್ಕೆ ಉತ್ತಮವಾದ ಹೋಟೆಲ್ಗಳು ಮತ್ತು ಓಮ್ ಸ್ಟೇಗಳು ಅಲ್ಲಿ ಯಥೇಚ್ಚವಾಗಿ ಸಿಗುತ್ತದೆ ಮತ್ತು ದುಬಾರಿಯೂ ಅಲ್ಲ ಸ್ವಲ್ಪ ನಮ್ಮ ಕೈಗೆಟುಕುವ ದರದಲ್ಲಿ ಅಲ್ಲಿ ನಾವು ಪ್ರವಾಸವನ್ನು ಮಾಡೀ ಬರ್ಬೋದು ಮತ್ತು ಹೆಚ್ಚಿನ ಒಳ್ಳೆಯ ಅನುಭವವನ್ನು ಪಡಿಬೋದು ಬೇರೆ ದೇಶದಲ್ಲಿ ಹೋದ್ರೆ ನಿಮಗೆ ಭಯೋತ್ಪಾದಕ ಭಯೋತ್ಪಾದನೆ ಮೋಸ ಮಾಡುವುದು ಇವೆಲ್ಲ ಸಾಮಾನ್ಯವಾಗಿರ್ತದೆ ಅಲ್ಲಿ ಹೋದ್ರೆ ಅವೆಲ್ಲ ಏನು ಇರೋದಿಲ್ಲ ಮತ್ತು ಹೆಚ್ಚಾಗಿ ಈ ಹನಿಮೂನ್ ಸ್ಪಾಟ್ ಅಂತ ಹೇಳೋದಾದ್ರೆ ಅದು ಸ್ವಿಝರ್ಲ್ಯಾಂಡು ನೀವು ನೋಡ್ಬೋದು ಯಾರಾದರೂ ಹೊಸ್ದಾಗಿ ಮದುವೆ ಆದವರು ಸೂಚಿಸುವಾ ಸ್ವರ್ಗ ಅಂತ ಹೇಳಿದ್ರೆ ಅವರಿಗೇ ಈ ಹೊಸ್ದಾಗ್ ಮದುವೆ ಅಂದರೆ ಸ್ವರ್ಗ ಸ್ವಿಝರ್ಲ್ಯಾಂಡು ಅಂತ ಹೇಳ್ಬೋದು ಅಂಥ ಸುಂದರವಾದ ಪ್ರಾಕೃತಿಕ ತಾಣವನ್ನು ಹೊಂದಿದೆ ಅಲ್ಲಿ ನೋಡ್ಲಿಕ್ಕೆ ತುಂಬ ಥರ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ನೀವು ಇದೂ ಚಲನಚಿತ್ರದಲ್ಲಿ ನೋಡ್ಬೋದು ಒಳ್ಳೇ ಒಳ್ಳೆಯ ಒಳ್ಳೆಯ ದೃಶ್ಯಗಳು ಅಲ್ಲಿ ಚಿತ್ರೀಕರ ಚಿತ್ರೀಕೃತವಾಗೋದು ಈ ಫಿಲಮ್ಮೂ ಪಿಕ್ ಚಲನಚಿತ್ರದಲ್ಲಿ ಸ್ವಿಝರ್ಲ್ಯಾಂಡ್ ಅನ್ನು ಪ್ರಮುಖವಾಗಿ ಆರಿಸಿಕೊಳ್ತಾರೆ ಚಿತ್ರೀಕರಣಕ್ಕೆ ಮತ್ತು ಅದು ಇದನ್ನು ನೀವು ಡುಯೆಟ್ ಸಾಂಗು ಇದು ಸಾಂಗುಗಳಿಗೇ ಅದು ಹೇಳಿ ಮಾಡಿಸಿದ ತಾಣವಾಗಿದೆ ಆದ್ದರಿಂದ ನಾನು ಸ್ವಿಝರ್ಲ್ಯಾಂಡನ್ನು ಪ್ರವಾಸಕ್ಕೆ ಹೋಗೋದಾದ್ರೆ ಆರಿಸ್ಕೊಳ್ತಿನಿ